ನಿಮ್ಮ ಹತ್ತಿರ ಇರುವ ಯಾವುದಾದರು ಧಾರ್ಮಿಕ ಸ್ಥಳ ದೇವಸ್ಥಾನ ಯಾಕೆ ಅಂತ ಹೇಳಿದ್ರೆ ದೇವ್ಸ್ಥಾನಕ್ಕೆ ಹೋಗೋದ್ರಿಂದ ನಮ್ಮ ನೆಮ್ಮದಿ ಆಗಿರ್ಬೋದು ತೃಪ್ತಿಕರ ಜೀವನ ಖುಷಿ ಈ ಥರ ಸಿಗೋದರಿಂದ ನಮಗೆ ತುಂಬ ಖುಷಿ ಆಗುತ್ತೆ ಯಾಕೆ ಅಂತ ಹೇಳೋದರಿಂದ ಈಗಿನ ಪದ್ಯ ಪದ್ಧತಿಯಲ್ಲಿ ಹಿರಿಯರ ಪದ್ಧತಿಯ ಪ್ರಕಾರ ದೇವ್ರುಗಳನ್ನು ತುಂಬ ನಂಬ್ತೀವಿ ನಾವು ಯಾಕೆ ಅಂತ ಹೇಳಿದ್ರೆ ನಮಗೆ ದೇವರಿಂದ ಒಂದು ಏನಾದರೂ ಒಂದು ವರ ಸಿಗ್ಬೌದು ಅನ್ನೋ ಒಂದೇ ಒಂದು ಕಾರ್ಣಕ್ಕೋಸ್ಕರ ನಾವು ದೇವ್ರುಗಳ್ನ ತುಂಬ ನಂಬ್ತೀವಿ ನಂಬೋದರಿಂದ ನಮಗೆ ಖುಷಿ ಸಿಗ್ಬೌದು ಯಾಕೆ ಅಂತ ಹೇಳಿದ್ರೆ ನಾವು ಏನೋ ಒಂದು ರೀತಿಯಿಂದ ಯಾವುದೋ ಒಂದು ವಿಷಯದ ಬಗ್ಗೆ ಸಂಕಲ್ಪ ಮಾಡ್ಕೊಂಡು ಹೋಗಿರ್ತೀವಿ ನಮಗೆ ಈ ಥರ ಆಗ್ಬೇಕಾಗಿತ್ತು ನಮಗೆ ಈ ಥರ ಆಗೋದರಿಂದ ನಾವು ತುಂಬ ಖುಷಿ ಆಗ್ಬೋದು ನಮ್ಗೆ ಈ ಥರ ಆಗೋದರಿಂದ ನಮ್ಮ ಜೀವನ ತುಂಬ ಸೆಟಲ್ಡ್ ಆಗಿರ್ಬೋದು ಅನ್ನೋದು ಒಂದೇ ಒಂದು ಕಾರ್ಣಕ್ಕೋಸ್ಕರ ಹೋಗಿರ್ಬೋದು ಅಕಸ್ಮಾತಾಗಿ ನಮ್ಮ ಜೀವನದ ಹಲವಾರು ತೊಂದರೆಗಳ್ನ ನೀನು ಪರಿಹಾರ ಮಾಡಲಿ ಅಂತ ನಾವು ದೇವ್ರ ಹತ್ರ ಬೇಡ್ಕೊಳ್ಳೋದು ಇರ್ಬೋದು ಅಕಸ್ಮಾತಾಗಿ ನಮ್ಮ ಖುಷಿಗೋಸ್ಕರ ನಾವು ದೇವ್ರ ಹತ್ರ ಹೋಗುವಂಥದ್ದು ಈ ಥರ ತುಂಬ ಥರ ಪದ್ಧತಿ ಇರುತ್ತೆ ಇವಾಗಿನ ಹಿರಿಯರ ಕಾಲದಲ್ಲಿ ಆದರೆ ದೇವ್ರುಗಳ್ನ ತುಂಬ ನಂಬ್ತಾ ಇದ್ದರು ಮಡಿಯಾಗಿರ್ಬೌದು ಈ ಥರ ಮಾಡೋದು ಈ ತರ ದೇವ್ರ್ಗಳ ಹತ್ರ ಹೋಗ್ಬಾರ್ದು ಅಂತ ಇತ್ತು ಸೊ ಆ ಥರ ಮಾಡೋದರಿಂದ ದೇವ್ರುಗಳಿಗು ತುಂಬ ತುಂಬ ನಿಷ್ಕಲ್ಮಶ ಪ್ರೀತಿ ಇರ್ಬೋದು ಅಂತ ದೇವ್ರುಗಳಲ್ಲಿ ಹೇಳ್ಬೋದು ಹಿರಿಯರು ಕೂಡ ತುಂಬ ನಂಬಿದ್ದರು ದೇವ್ರ್ಗಳು ಹೀಗಿರತ್ತೆ ಹಾಗಿರತ್ತೆ ಅಂತ ಆ ಥರ ಮಾಡೋದರಿಂದ ಎಲ್ಲರೂ ತುಪ್ಪ ಖುಷಿಯಾಗಿರ್ತೀವಿ ಆಂಡ್ ದೇವ್ರಿಗೆ ಏನು ಅಂದರೂ ನಾವೇನಾದರೂ ಬೇಡ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ನಾವೇನಾದರೂ ಬೇಡ್ಕೊಂಡಿದ್ದೀವಿ ಅಂತ ಹೇಳದ್ರೆ ದೇವ್ರ ಹತ್ರ ಹೋಗಿಬಿಟ್ಟು ನಾವು ಈ ಥರ ಆಗಿದೆ ನಮ್ಗೆ ಈ ಥರ ಪರಿಹಾರ ಮಾಡಂದರೆ ದೇವ್ರ್ಗಳು ಮಾಡುತ್ತೆ ಅನ್ನೋ ನ ನಂಬಿಕೆ ನಮ್ಮಲ್ಲಿರುತ್ತೆ ನಮ್ಮ ಹಿಂದುತ್ವದಲ್ಲಿ ಅಂತಲ್ಲ ಮುಸ್ಲಿಂ ಜನರು ಕೂಡ ಆ ತರ ಕೂಡ ಬಂದು ದೇವ್ರ್ಗಳ ಹತ್ರ ಬೇಡಿಕೊಳ್ತಾರೆ ಸೊ ನಾನು ನಂಬಿರೋ ದೇವ್ರುಗಳಿಗೆ ನಾನು ನನಗೆ ಆಗುವ ಸಮಯದಲ್ಲಿ ನಾನು ಹೋಗಿಬರ್ತಾ ಇರ್ತೀನಿ ಯಾಕೆ ಅಂತ ಹೇಳಿದ್ರೆ ದೇವ್ರುಗಳು ದೇವ್ಸ್ಥಾನಕ್ಕೆ ಹೋಗೋದರಿಂದ ಅಲ್ಲಿ ತೃಪ್ತಿ ಸಿಗುತ್ತೆ ಯಾಕೆ ಅಂತ ಹೇಳಿದ್ರೆ ಅಲ್ಲಿರೋ ಪರಿಸರ ಆಗಿರ್ಬೌದು ಅಲ್ಲಿ ಬರುವಂಥ ಜನರಾಗಿರ್ಬೌದು ಅಲ್ಲಿ ಸಿಗುವಂತಹ ಖುಷಿಯಾದ ಜೀವನ ಆಗಿರ್ಬೋದು ಈ ಥರ ಸಿಗೋದರಿಂದ ನಮಗೆ ತುಂಬ ಖುಷಿ ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ಆ ಖುಷಿಯು ಜೀವನದಿಂದ ನಾವು ತುಂಬ ಮುಂದಿನ ಜೀವನ ಇಲ್ಲ ನನ್ನ ಜೀವನ ಸರಿ ಹೋಗ್ಬೋದು ಅನ್ನೋ ನಂಬಿಕೆಯಲ್ಲಿ ನಾವು ಬದುಕ್ತಾ ಇರ್ತೀವಿ ನಮಗೆ ಆ ದೇವರು ಕೂಡ ಆ ಥರ ಸಂಕಲ್ಪ ಮಾಡಿರ್ತಾನೆ ಅಂತ ನಾವು ಕೂಡ ನಂಬಿರ್ತೀವಿ ಸೊ ನಾನು ದೇವ್ಸ್ಥಾನಕ್ಕೆ ಹೋಗ್ಬೇಕು ಅಂದರೆ ತುಂಬ ಮಡಿಯಾಗಿ ಹೋಗಬೇಕು ಅಂತ ಇರುತ್ತೆ ಸೊ ಥರ ಆ ಥರ ಮಡಿಯಾಗಿ ಹೋಗ್ತೀವಿ ಹಿರಿಯ ಪದ್ದತಿಯ ಪ್ರಕಾರ ಯಾವ್ಯಾರು ಯಾವ್ಯಾವ ಥರ ಪದ್ಧತಿಗಳ ಮಾಡಿರ್ತಾರೋ ಸೊ ನಾನು ಅದೇ ಥರ ಪದ್ದತಿಗಳನ್ನ ಮಾಡಬೇಕು ಅನ್ನೋ ಒಂದೇ ಒಂದು ಈ ಸಂಕಲ್ಪದಿಂದ ಹೋಗಿರ್ತೀನಿ ಯಾಕೆ ಅಂತೇಳಿದ್ರೆ ಅಲ್ಲಿಗೆ ಹೋಗ್ಬೇಕಾದ್ರೆ ಮಡಿಯಿಂದ ಹೋಗ್ಬೇಕು ಮತ್ತು ಊಟ ಅಂದರೆ ಫಲ ಫಲಾಹಾರ ತಿಂದಿಲ್ಲ ಅಂತ ಹೋದರೂ ನಮಗೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೋಗಿರ್ತೀವಿ ಅಲ್ಲಿಗೆ ಹೋಗಿ ನಮಗೆ ಪ್ರಸಾದ ಅಲ್ಲಿ ಕೊಟ್ಟ ನಂತರ ಅಲ್ಲಿರೋ ಪ್ರಸಾದವನ್ನು ತಿಂದಾಗ ನಮಗೆ ತೃಪ್ತಿಕರ ಜೀವನ ಸಿಗ್ಬೌದು ಯಾಕೆ ಅಂತ ಹೇಳಿದ್ರೆ ಹಸ್ವಿನ ಹಿಂದೇನೆ ಒಂದು ಖುಷಿ ಇರುತ್ತೆ ಕಷ್ಟ ಪಟ್ರೇನೇ ಒಂದು ಸುಖ ಖುಷಿ ಅಂತ ಹೇಳೋದಕ್ಕೋಸ್ಕರ ಆ ಥರ ಮಾಡಿರ್ಬೋದು ಹಿರಿಯರು ಒಂದೊಂದು ಪದ್ಧತಿಯಿಂದ ಒಂದೊಂದು ರೀಸನ್ ಇರ್ಬೌದು ಯಾಕೆ ಅಂತ ಹೇಳಿದ್ರೆ ಇವಾಗಿನ ಕಾಲದಲ್ಲಿ ಉಪವಾಸ ಮಾಡಿದ್ರೂ ತುಂಬ ಡೈಜೆಷನ್ ಆಗುತ್ತೆ ಯಾವ್ಯಾವ ಥರಯೆಲ್ಲ ಗ್ಯಾಸ್ಟಿಕ್ಟ್ ಆಗುತ್ತೆ ಅಂತ ಹೇಳ್ತಾರೆ ಸೊ ಅದರಿಂದ ಈ ಥರ ಪದ್ದತಿಗಳನ್ನ ಮಾಡೋದರಿಂದ ದೇವ್ರುಗಳಲ್ಲಿರೋ ನಂಬಿಕೆ ಆಗಿರ್ಬೌದು ಸೈನ್ಟಿಫಿಕ್ಕಾಗಿ ನಂಬೋದು ಕೂಡ ತುಂಬ ಇಂಪೋಟೆಂಟ್ ಆಗಿರುತ್ತೆ ಯಾಕೆ ಅಂತ ಹೇಳಿದ್ರೆ ಇವಾಗ ನಾವು ಊಟ ಮಾಡಿರ್ತೀವಿ ಅದು ನಮಗೆ ಕರಗಬೇಕು ಹೊಟ್ಟೆಲಿ ಅಂದರೆ ನಾವು ತುಂಬ ಹೊತ್ತು ಓಡಾಡ್ತಿವಿ ಅದು ಕರಗತ್ತೆ ಅಂತೇಳ್ತೀವಿ ಅದೇ ಈ ಹಳ್ಳಿಯವರು ಕೂಡ ಇಲ್ಲ ನಾವು ದೇವ್ರಿಗೆ ತುಂಬ ನಂಬಿರೋದರಿಂದ ದೇವ್ರು ನಮಗೆ ಈ ಥರ ಕಷ್ಟಗಳನ್ನ ಕೊಡ್ತಾ ಇಲ್ಲ ಅಂತ ತುಂಬ ಜನ ಅಂದ್ಕೊಂತಾರೆ ಸೊ ಈ ಥರ ಅಂದ್ಕೋಳೋದ್ರಿಂದ ಎಲ್ಲರೂ ಕೂಡ ತುಂಬ ಖುಷಿ ಪಡ್ತೀವಿ ಎಲ್ಲಿರ್ತೀರ ತುಂಬ ಥರ ಖುಷಿಗಳನ್ನ ಪಟ್ಟು ಅನ್ಭವ್ಸ್ತೀವಿ ಸೊ ಈ ಥರ ಮಾಡೋದರಿಂದ ಎಲ್ರಿಗೂ ಖುಷಿ ಸಿಗುತ್ತೆ ಮನೆಯವರಿಗೂ ಖುಷಿ ಸಿಗುತ್ತೆ ಯಾಕೆ ಅಂತ ಹೇಳಿದ್ರೆ ಇವಾಗ ನಾವು ಮನೇಲ್ಲೆ ಆಗಿರ್ಬೋದು ಪೂಜೆ ಮಾಡಿರ್ತೀವಿ ಪೂಜೆ ಮಾಡಿಬಿಟ್ಟು ಇನ್ನೊಂದು ಸ್ವಲ್ಪೊತ್ತು ಬಿಟ್ಟೆ ಒಂದು ಮನೆ ಒಳಗೆ ಹಸು ಬಂದಿರ್ಬೋದು ಆಗ ಹೇಳ್ತಾರೆ ದೇವರೇ ಬಂದಂಗೆ ಇದೆ ದೇವರೇ ಬಂದು ನಮಗೆ ಲಕ್ಷ್ಮೀ ಕೊಟ್ಟಂಗಿದೆ ಲಕ್ಷ್ಮೀ ಲಕ್ಷ್ಮೀ ರೂಪದಲ್ಲಿ ಹಸು ರೂಪದಲ್ಲಿ ಲಕ್ಷ್ಮೀ ಬಂದು ನಮಗೆ ಈ ಥರ ಖುಷಿಯನ್ನು ತಂದುಕೊಟ್ಟಿದೆ ಅಂತೇಳಿ ನಾವು ತಿಳ್ಕೊಂತೀವಿ ಸೊ ಈ ಥರ ಮಾಡೋದರಿಂದ ಒಬ್ಬೊಬ್ಬರದು ಮೂಢನಂಬಿಕೆ ಅಂತನೆ ಹೇಳಕ್ಕಾಗಲ್ಲ ನಂಬಿಕೆ ಅಂತನು ಹೇಳಕ್ಕಾಗಲ್ಲ ಅತಿಯಾದ ನಂಬಿಕೆ ಅತಿಯಾದ ಮೂಢನಂಬಿಕೆಯಿಂದ ತೊಂದರೆಗಳು ಆಗ್ಬೌದು ಯಾಕೆ ಅಂತ ಹೇಳಿದ್ರೆ ಅತಿಯೇ ಅತಿಯಾದರೆ ಅಮೃತ ಕೂಡ ವಿಷ ಆಗುತ್ತೆ ಅಂತ ಹೇಳ್ತಾರೆ ಸೊ ಆ ಥರ ವಿಷಯದಲ್ಲಿ ನೋಡಿದರೆ ಮೂಢನಂಬಿಕೆಯು ತಪ್ಪು ನಂಬಿಕೆಯು ತಪ್ಪು ಆದ್ದರಿಂದ ಯಾವ ಥರ ಇರಬೇಕು ಅನ್ನೋದ್ರ ಮೇಲೆ ಡಿಪೆಂಡಾಗಿರುತ್ತೆ ನಮ್ಮ ಜೀವನದ ಮೇಲೆ ಯಾಕೆ ಅಂತ ಹೇಳಿದ್ರೆ ನಮ್ಮ ರೀತಿಯ ಜನರು ತುಂಬಾ ಜ ಕಡೆ ಇರ್ತಾರೆ ಯಾಕೆ ಅಂತೇಳಿದ್ರೆ ಈ ಹಳ್ಳಿ ಕಡೆ ತುಂಬ ಜನ ಇರ್ತಾರೆ ನಾವು ಕೂಡ ತುಂಬ ಕಡೆ ದೇವ್ಸ್ಥಾನಕ್ಕೆ ಹೋಗಬೇಕು ಅಂದರೆ ಮನೆಯೆಲ್ಲ ಕ್ಲೀನ್ ಮಾಡಿ ಅದಾದ ಮೇಲೆ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ ನಾವು ಕೂಡ ಮಡಿಯಾಗಿ ದೇವರಿಗೆ ಮನೆ ದೇವರಿಗೆ ಪೂಜೆ ಮಾಡಿ ನಾವು ಆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿನ ಪೂಜೆ ಮಾಡಿ ಮಂಗಳಾರತಿ ಆಗಿ ಪ್ರದಕ್ಷಿಣೆ ಹಾಕಿ ಪೂಜೆ ಮಾಡಿ ಅಲ್ಲಿರುವ ನಮ್ಮ ಅವರಿಂದ ನಮಗೆ ಪ್ರಸಾದ ಸಿಕ್ಕಾಗ ನಾವು ಅದನ ತಿಂದಾಗ ನಮಗೆ ಒಂದು ಖುಷಿಯು ಸಿಗುತ್ತೆ ಅಂದರೆ ತೃಪ್ತಿಕರವಾಗುತ್ತೆ ಸೊ ಈ ಥರ ಮಾಡೋದರಿಂದ ನಮ್ಗೆ ಕೂಡ ಸ್ಟಾಸ್ಟಿಕ್ಫ್ಯಾಕ್ಷನ್ಸ್ ಅನ್ನೋದು ಸಿಗುತ್ತೆ ಸೊ ಮಾಡೋದರಿಂದ ಎಲ್ಲ ರೀತಿಯ ಆಗಿರ್ಬೋದು ಎಲ್ಲ ತರಹದಾಗಿರ್ಬೋದು ಉಪಹಾರ ಅಂತ ಹೇಳ್ತೀವಲ್ಲ ಅದು ಕೂಡ ನಮಗೆ ದೇವ್ಸ್ಥಾನ್ದಲ್ಲಿ ಸಿಗತ್ತೆ ಅಲ್ಲಿರುವ ಬಿಸಿಬಿಸಿ ಊಟ ತಿನ್ನೋದರಿಂದ ದೇವಸ್ಥಾನಕ್ಕೆ ನಾವು ಏನು ಎರಡು ದಿನ ಬಿಟ್ಟು ಮೂರು ದಿನ ಬಿಟ್ಟು ಹೋಗಬೇಕು ಅಂತಿಲ್ಲ ನಮಗೆ ಮನಸ್ಸಿಗೆ ತೃಪ್ತಿ ಸಿಗಬೇಕು ಅಂದರೆ ನಾವು ಯಾವಾಗ ಬೇಕಾದರೂ ನಾವು ಹೋಗ್ಬೌದು ಈ ಥರ ಮಾಡೋದರಿಂದ ನಾವು ತುಂಬ ಖುಷಿಯಾಗಿರ್ಬೌದು ಅಂತ ಹೇಳ್ತೀವಿ ಯಾಕೆ ಅಂತ ಹೇಳಿದ್ರೆ ಈ ಥರ ಮಾಡೋದರಿಂದ ಒಬ್ರಬ್ರ ನಂಬಿಕೆ ಒಬ್ರಬ್ರ ಮೇಲೆ ಇರುತ್ತೆ ಅನ್ನೊದಕ್ಕೋಸ್ಕರ ಮಾಡ್ತಾ ಇರ್ತೀವಿ ನಾವು ಈ ಥರದಿಂದ ಎಲ್ಲರ ಪದ್ಧತಿ ಆಗಿರ್ಬೋದು ಎಲ್ಲರ ಜೀವನ ಆಗಿರ್ಬೋದು ಒಂದೇ ಥರ ಇರುತ್ತೆ ಅಂತ ಹೇಳಕ್ಕಾಗಲ್ಲ ಒಬ್ರಬ್ರು ಕಷ್ಟದಲ್ಲಿ ಬೆಳ್ದಿರ್ತರೆ ಒಬ್ರಬ್ಬರು ಖುಷಿಯಿಂದ ಅಂದರೆ ತಂದೆ ತಾಯಿಯ ತಂದೆ ತಾಯಿಯ ನೆರಳಲ್ಲಿ ಬೆಳ್ದಿರ್ತಾರೆ ಸೊ ಅವ್ರಿಗೆ ಗೊತ್ತಿರೋಲ್ಲ ಕಷ್ಟಗಳು ಏನು ಅಂತೇಳಿ ಮುಂದೆ ಒಂದಲ್ಲ ಎಲ್ಲರೂ ಹೇಳ್ತಾರೆ ನಮ್ಮ ತಂದೆ ತಾಯಿಗಳೇ ಆಗಿರ್ಬೋದು ನೋಡು ನೀನು ಇವಾಗ ನೀನು ಮಾಡ್ತಿದ್ದೀಯ ಮುಂದೆ ನಿಂಗೆ ಗೊತ್ತಾಗುತ್ತೆ ಯಾವ್ಯಾವ ಥರ ಇರಬೇಕು ನೀನು ಅಂತ ಹೇಳ್ತಾರೆ ಸೊ ಈ ಥರ ಮಾಡೋದ್ರಿಂದ ಎಲ್ಲರಿಗೂ ಖುಷಿ ಆಗಿರ್ಬೌದು ಎಲ್ಲರಿಗೂ ನೆಮ್ಮದಿ ಆಗಿರ್ಬೌದು ಸಿಗುತ್ತೆ ನಾವು ಯಾವುದೇ ದೇವ್ಸ್ಥಾನಕ್ಕೆ ಹೋಗಲಿ ಯಾವುದೇ ರೀತಿಯ ಪೂಜೆಗಳನ್ನು ಮಾಡ್ಬೇಕಾದ್ರೆ ಅದಕ್ಕೆ ಆದಂಥ ಒಂದು ಪದ್ಧತಿ ಇರುತ್ತೆ ನಾನು ದೇವಸ್ಥಾನಕ್ಕೆ ಅಪರೂಪಕ್ಕೆ ಹೋಗ್ತಾ ಇರ್ತೀನಿ ಯಾಕೆಂದರೆ ನಾನು ದೇವರನ್ನ ನಂಬುತ್ತೀನಿ ಕೂಡ ಅದನ್ನ ಯಾವ ರೀತಿಯಲ್ಲಿ ಇಟ್ಕೋಬೇಕು ಅಂತ ಗೊತ್ತು ನಾನು ಅದೇ ಥರ ಇರ್ತೀನಿ ಯಾಕೆಂದರೆ ಆ ದೇವಸ್ಥಾನಕ್ಕೆ ಹೋಗುವ ಮುಂಚೆ ನಮಗೆ ನಂಬಿಕೆ ಇರಬೇಕು ನಮಗೆ ದೇವರ ಮೇಲೆ ಇದು ಸಿಗುತ್ತೆ ಅನ್ನೋ ಖುಷಿ ಇರಬೇಕು ಆ ಖುಷಿಯಿಂದ ನಾವು ದೇವ್ಸ್ಥಾನಕ್ಕೆ ಹೋಗ್ತೀವಿ ಎಲ್ಲ ಟೈಮಲ್ಲೂ ದೇವರೇ ಆಗಬೇಕು ಅನ್ನೋದು ತುಂಬ ತಪ್ಪಾಗುತ್ತೆ ಯಾಕೆಂದರೆ ನಮ್ಮ ಶಕ್ತಿ ನಮ್ಮ ಪ್ರಯೋಗ ನಮ್ಮ ಮೇಲಿದ್ದರೆ ಮಾತ್ರ ನಮ್ಮ ಕಷ್ಟ ಪಟ್ರೇ ಅದು ನಮ್ಮ ಕೈಲಿ ಆಗೋದು ಅಂತನು ಎಲ್ಲರೂ ಹೇಳ್ತಾರೆ ನಮ್ಮ ತಂದೆ ತಾಯಿಗಳಾಗಿರ್ಬೌದು ನಮ್ಮ ಹಿರಿಯರು ಯಾರೇ ಆಗಿದ್ರೂನು ಕಷ್ಟಪಟ್ರೇ ಖುಷಿ ಸಿಗುತ್ತೆ ಅಂತೇಳ್ತಾರೆ ಎಲ್ಲ ದೇವ್ರದ್ದು ಎಲ್ಲದಕ್ಕೂನು ದೇವ್ರ ಹತ್ರ ಹೋಗಿ ದೇವರೇ ನಂಗೆ ಇದು ಬೇಕು ದೇವರೇ ನಂಗೆ ಅದು ಬೇಕು ದೇವರೇ ನಂಗೆ ಅದರಿಂದ ಇದಾಗಿದೆ ದೇವರೇ ಇದರಿಂದ ನಂಗೆ ಇದಾಗಿದೆ ಈ ಥರ ಅನ್ನೋದರಿಂದ ದೇವ್ರ್ಗಳಿಗೂ ನಮ್ಮಂತರು ತುಂಬ ಜನ ಇರ್ತಾರೆ ಆ ಥರ ಮಾತಾಡೋದರಿಂದ ಸೊ ನಮಗೆ ಅದ್ರ ಮೇಲೆ ಡಿಪೆಂಡ್ ಅಂತ ಆಗಿರಬಾರ್ದು ಸೊ ಇದರಿಂದ ನಾವು ಯಾವ್ಯಾವ ಥರ ಇರ್ತೀವಿ ಯಾವ್ಯಾವ ಥರ ಮಾತಾಡ್ತೀವಿ ಅನ್ನೋದ್ರ ಮೇಲೆ ದೇವ್ರುಗಳು ಇರ್ತಾರೆ ಸೊ ನಮ್ಮ ಹಳ್ಳಿಯಲ್ಲಿ ತು ನಾವು ಇರುವುದು ಹಳ್ಳಿಯಲ್ಲಿ ಅಂದರೆ ನಮ್ಮ ಹಳ್ಳಿಯಲ್ಲಿ ತುಂಬ ದೇವಸ್ಥಾನ ಇರ್ಬೋದು ಶಿವನ ದೇವಸ್ಥಾನ ಆಗಿರ್ಬೋದು ಶನೈಶ್ಚರ ದೇವಸ್ಥಾನ ಆಗಿರ್ಬೋದು ಈಗ ನಮಗೆ ಇಷ್ಟಬಂದಂಥ ದೇವ್ರುಗಳ್ನ ಕೂಡ ನಾವು ನಂಬ್ತಾ ಇರ್ತೀವಿ ನಂಬೋದರಿಂದ ನಮಗೆ ತುಂಬ ರೀತಿಯ ಪ್ರಯೋಜನಗಳಿರುತ್ತೆ ಮಿನ್ಸ್ ನಮಗೆ ನಮ್ಮಿಂದ ಖುಷಿ ಸಿಗುತ್ತೆ ಈ ಥರ ಮಾಡೋದರಿಂದ ಆ ಥರ ಮಾಡೋದರಿಂದ ಅಂತೇಳಿ ಆ ಥರ ಮಾಡೋದರಿಂದ ಅಲ್ಲದೆ ನಮ್ಮ ರೀತಿಯಾದಂಥ ನಮ್ಮ ಬದಲಾವಣೆ ಅಂದರೆ ನಾವು ಇವಾಗ ಹೇಳ್ತಾ ಇರೋ ಒಬ್ರೊಬ್ರು ದೇವ್ಸ್ಥಾನಕ್ಕೆ ಹೋಗ್ಬಂದರೆ ನೋಡು ಅವ್ಳು ಹಂಗ್ ಬದ್ಲಾದರು ಹಿಂಗ್ ಬದ್ಲಾದರು ಅಂತೇಳ್ತಾರೆ ಆ ಥರ ಬದಲಾವಣೆ ಯಾರಲ್ಲಿ ಇರಬಾರ್ದು ಯಾರಿಗೋಸ್ಕರನೂ ಆಗಬಾರ್ದು ಆಗೋದ್ರಿಂದ ಯಾರಿಂದ ನೀ ಏನು ಕೂಡ ಮಾಡಲಾಗುತ್ತಿಲ್ಲ ಅಂದರೆ ಯಾಕೆಂತ ಹೇಳಿದ್ರೆ ಇವಾಗ ದೇವ್ಸ್ಥಾನಕ್ಕೆ ಹೋಗೋದೇ ಒಂದು ನಂಬಿಕೆಯ ಮೇಲೆ ದೇವ್ಸ್ಥಾನಕ್ಕೆ ಹೋಗುವುದೇ ಒಂದು ನಂಬಿಕೆ ಅದರಿಂದ ಏನಾದರೂ ಹೆಲ್ಪ್ ಆಗ್ಬೋದು ಸಹಾಯ ಆಗ್ಬೋದು ಅನ್ನೋ ಒಂದೇ ಒಂದು ಕಾರಣಕ್ಕೆ ಹೋಗ್ತಿವಿ ದೇವ್ಸ್ಥಾನಕ್ಕೆ ಹೋದ್ರೆ ಎಲ್ಲರಿಗೂ ನಮ್ಮದೇ ಆದಂಥ ಸ್ವಂತ ಜೀವನ ಇರುತ್ತೆ ದೇವ್ರ್ಗಳ ಮೇಲೆ ಭಾರ ಹಾಕ್ಬಿಟ್ಟು ಏನಾದರೂ ಮಾಡಬೇಕು ಅಂತೇಳ್ತಾರೆ ಸೊ ನಾವು ಆ ಥರ ಮಾಡೋದರಿಂದ ದೇವ್ರ್ಗಡ ಹತ್ರ ನಾವು ನಂಬುತ್ತಾರೆ ನಂಬ್ತೀವಿ ಅನ್ನೋ ಒಂದು ಮಾತು ಬರುತ್ತೆ ಸೊ ಈ ಥರದಿಂದ ಎಲ್ಲರೂ ಖುಷಿಯಾಗಿ ಇರ್ಬೋದು ಎಲ್ಲ ಥರನು ಮಾತಾಡ್ಕೊಂಡು ಇರ್ಬೋದು ದೇವಸ್ಥಾನಕ್ಕೂ ಕೂಡ ತಂದೆ ತಾಯಿ ಜೊತೆ ಹೋದರೆ ತುಂಬ ಖುಷಿ ಇರುತ್ತೆ ಸೊ ಈ ಥರ ಹೋಗೋದ್ರಿಂದ ಬರೋದರಿಂದ ನಮಗೂ ದೇವ್ರು ಅನ್ನೋದೆ ತುಂಬ ಸಂಕಟ ಅಂದರೆ ಒಡನಾಟ ಇರುತ್ತೆ ದೇವ್ರು ದೆಲ್ಲನ ಯಾ ದೇವ್ರ್ಗಗಳು ನಮ್ಗೆ ಥರ ಮಾಡುತ್ತೆ ದೇವ್ರು ಈ ಥರ ಮಾಡುತ್ತೆ ದೇವ್ಸ್ಥಾನಕ್ಕೆ ಹೋದ್ರೆ ಈ ಥರ ಆಗುತ್ತೆ ದೇವ್ಸ್ಥಾನಕ್ಕೆ ಹೋದ್ರೆ ಆ ಥರ ಆಗುತ್ತೆ ಸೊ ಈ ಥರ ಮಾಡೋದರಿಂದ ನಮಗೆ ತುಂಬ ಖುಷಿ ಸಿಗತ್ತೆ ಅಂತ ಹೇಳ್ಬೋದು ಥ್ಯಾಂಕ್ ಯೂ